ನನ್ನ ಬರೆವಣಿಗೆಯಲ್ಲಿ ಅನೇಕ ಗುರಿಗಳನ್ನು ಹೊತಲ ಹೊತ್ತು ಇರ್ತೀನಿ ಆದರೆ ಆ ಗುರಿಗಳಲ್ಲಿ ಕೆಲವು ಅಗ್ದಿ ಮತ್ವಾದಂತ ಅಕಾಂಕ್ಷೆಗಳು ಒಂದನೇದು ಈ ನಾಡನುಡಿ ಸಂಸ್ಕೃತಿ ಮತ್ತು ಸಾಹಿತ್ಯಕ್ಕಾಗಿ ಮೀಸಲು ಇನ್ನೊಂದು ಅಂದರೆ ಒಂದು ಸಾಮಾಜಿಕ ಕಳಕಳಿ ಒಂದು ಸಾಮಾಜಿಕವಾಗಿ ಒಂದು ಅಸಮತೋಲವನ್ನು ಹೋಗಲಾಡಿಸಿ ಒಂದು ಸಮನಾತೆ ಹಾದಿಯಲ್ಲಿ ತರಲು ಸಮಾಜಕ್ಕಾಗಿ ನನ್ನ ಜೀವನವನ್ನು ಮುಡುಪಿಟ್ಟು ಸಮಜಕ್ಕಾಗಿ ದುಡಿಬೇಕು ಸಮಾಜಕ್ಕಾಗಿ ನಾ ಮಡಿಬೇಕು ಮತ್ತು ಸಮಾಜಕ್ಕಾಗಿ ಸಹ ಒಂದು ಸಹ ಒಂದು ಸಮಾಜವನ್ನು ಸಮಾನತೆ ಹಾದಿಯಲ್ಲಿ ತರುವ ಮೂಲಕ ಒಂದು ಅದಕ್ಕೆ ಒಂದು ಆದಂಥ ಬರೆವಣಿಗೆ ಮೂಲಕ ಆ ಜನ್ರಿಗೆ ತಿಳಿಸಿಕೊಡಲು ಮತ್ತೆ ಆಮೇಲೆ ಜನ್ರಿಗೆ ಜಾಗೃತಗೊಳಿಸುವಂಥದ್ದು ಒಂದು ಅನೇಕ ವಿಚಾರಗಳನ್ನು ನನ್ನ ಲೇಖನ ಮೂಲಕ ಬಿತ್ತಿ ಜನರಲ್ಲಿ ಜಾಗೃತಗೊಳಿಸ್ಬೇಕು ಮತ್ತ ಜನರಿಗೆ ಆದಂಥ ಒಂದು ತುಳಿತಕ್ಕೆ ಒಳಗಾದಂಥ ಅಥವಾ ಒಂದು ಕಟ್ಟು ಪಾಡಿಗೆ ಬಿದ್ದಂಥ ಸ ಒಂದು ಸಮಾಜವನ್ನು ನಾನು ಸರಿ ಹಾದಿಯಲ್ಲಿ ತರಬೇಕು ಅನ್ನೋ ಉದ್ದೇಶಲಿಂದ ನಾನು ಲೇಖನಗಳನ್ನು ಹೊರಗೆ ತರಬೇಕು ಅನ್ನೋದು ನಂದು ಒಂದು ಗುರಿಯಾಗಿದೆ ಇನ್ನೊಂದು ಗುರಿ ಏನೆಂದ್ರೆ ನಾನು ಒಂದು ಈ ನಾಡಿನ ನುಡಿ ಸಂಸ್ಕೃತಿ ಅನ್ನೋದೆಂದ್ರೆ ಒಂದು ಮೂಲೆ ಗುಂಪಾಗಿದೆ ಆ ಗುಂ ಮೂಲೆ ಗುಂಪಾದಂಥ ನಾಡ ನುಡಿ ಸಂಸ್ಕೃತಿಯನ್ನು ಈ ಒಂದು ಮಾಧ್ಯಮ ಅಥವಾ ಒಂದು ರ ಬರೆವಣಿಗೆ ಮೂಲಕ ಈ ಒಂದು ವೇದಿಕೆ ಮೂಲಕ ಒಂದು ಹೊರ್ಗಡೆ ತಂದು ಜನರಿಗೆ ತಿಳಿಸ್ಕೊಡಬೇಕು ಜನ್ರಲ್ಲಿ ಆಸಕ್ತಿ ಮೂಡಿಸ್ಬೇಕು ಜನರರಿಗೆ ಒಂದು ಒಂದು ಖುಷಿ ಕೊಡಬೇಕು ಜನರಲ್ಲಿ ಒಂದು ಆ ಆ ಒಂದು ಆ ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಆಸಕ್ತಿ ಮೂಡಿಸಿ ಅವರು ತಾವು ಸ್ವಯಿಚ್ಚೆ ಬಂದು ತಮ್ಮ ಕಲೆಯನ್ನು ಸಂಸ್ಕೃತಿಯನ್ನು ಬಿತ್ತನೆ ಮಾಡಿ ಬಿತ್ತರ ಮಾಡಿ ಪ್ರದರ್ಶನ ಮಾಡುವ ಮೂಲಕ ಜನರಿಗೆ ತಿಳಿಸ್ಕೊಡುವಂಥದ್ದು ಜನರಿಗೆ ತೋರಿಸುವಂಥದ್ದು ಆ ವಿಚಾರಗಳನ್ನು ನಾನು ಲೇಖನಗಳಲ್ಲಿ ಬಿತ್ತುವಂತ ಕೆಲಸ ಮಾಡಬೇಕಂತ ನಾ ಹೊಂದಿದ್ದೀನಿ ಈಗ ಜಾನಪದ ಕಲೆ ಮತ್ತು ಸಂಸ್ಕೃತಿ ಮತ್ತು ನಾಡ ಕಲೆ ಮತ್ತು ಸಂಸ್ಕೃತಿ ಒಂದು ಶ್ರೀಮಂತಗೊಳಿಸ್ಬೇಕು ಈ ಶ್ರೀಮಂತ ಇತಿಹಾಸವನ್ನು ಎಲ್ಲರಿಗೆ ತಿಳಿಸ್ಕೊಡುವಂಥ ಕೆಲಸ ಮಾಡಬೇಕು ಅದೇ ರೀತಿ ನಾನು ಅನೇಕ ಪೇಪರ್ ಒಂದು ದಿನ ನಿತ್ಯ ಪತ್ರಿಕೆಗಳ ಮೂಲಕ ನನ್ನ ಪುಸ್ತಕದ ಕವನ ಸಂಕಲನಗಳಲ್ಲಿ ಅನೇಕ ಕವನಗಳ ಮೂಲಕ ಮತ್ತು ಬರೆಯೊದ್ರೊಂದಿಗೆ ನಾನು ಒಂದು ಶೈಲಿ ಮೇಲೆ ಒಳ್ಳೆ ಉತ್ತಮ ಶೈಲಿಯನ್ನು ಒಳಗೊಂಡು ನಾನು ಆ ಒಂದು ವೇದಿಕೆ ಮೇಲೆ ಹಾಡು ಹಾಡುಗಳನ್ನು ಹಾಡುವ ಮೂಲಕ ನಾನು ಜನರಿಗೆ ಒಂದು ಮನೋರಂಜನೆ ಮೂಲಕ ಅವರಿಗೆ ಒಂದು ಆಸಕ್ತಿ ಮೂಡಿಸುವಂಥ ತಿಳಿಸುವಂಥ ಕೆಲಸ ನಾ ಮಾಡ್ತಿದ್ದೇನೆ ನನಗೆ ನ ಒಂದು ಕೊಟ್ಟ ಸಮಯವನ್ನು ನಾನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ನನ್ನ ಒಂದು ಸಮಾಜಕ್ಕಾಗಿ ಸಂಸ್ಕೃತಿಗಾಗಿ ಅನೇಕ ವಿಷಯಗಳ ಮೂಲಕ ಒಂದು ಲೇಖನ ಮೂಲಕ ಆಗಲಿ ಅಥವಾ ಕಲೆ ಮತ್ತು ಸಂಸ್ಕೃತಿಯ ಮೂಲಕವಾಗಿ ಬಿತ್ತುವಂತ ಕೆಲಸ ನಾ ಮಾಡಿದ್ದೇನೆ ಇನ್ನು ಸಹಿತ ನನ್ನ ಗುರಿ ಏನಿದೆ ಅಂದರೆ ಇನ್ನು ಸಾಕಷ್ಟು ಇದೆ ಮಾಡುವುದು ಅದನ್ನು ಒಂದು ಸಾಧನೆ ಮಾಡಬೇಕು ಅಂತಂಥೇಳಿ ನನ್ನ ಆಕಾಂಕ ಆಕಾಂಕ್ಷೆಗಳಿವೆ ಈ ಸಾಧನೆಯಲ್ಲಿ ನನಗೆ ಅನೇಕ ಜನರು ನನಗೆ ಕೈ ಕೈಗೂಡಿಸಿ ಅವ ಧೈರ್ಯ ತುಂಬೊಂಥ ಕೆಲಸ ನನಗೆ ಮಾಡಿದ್ದಾರೆ ಅನೇಕ ಸ ಜನರು ನನಗೆ ಸಹಕಾರ ಮತ್ತು ಒಂದು ಸಲಹೆಗಳನ್ನು ನೀಡಿದ್ದಾರೆ ಅವ್ರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕಾಗ್ತದೆ ಈಗ ಅನೇಕ ಸಾಹಿತಿಗಳು ಆಮೇಲೆ ಜ ಒಂದು ಆ ಕಲೆ ಮತ್ತು ಸಂಸ್ಕೃತಿಗಾಗಿ ಸಂಬಂಧ ಪಟ್ಟಂಥ ಜಾನಪದ ಕಲಾವಿದರು ಹಿರಿಯ ಕಲಾವಿದರು ಈಗ ನಮ್ಮ ಶಿವಮೊಗ್ಗ ಸುಬ್ಬಣ್ಣ ಅವರಾಗಲಿ ಆಮೇಲೆ ಸಿ ಅಶ್ವಥ್ ಅವ್ರು ಆಗಲಿ ಅನೇಕ ಗಾಯಕರು ಆಮೇಲೆ ಇದರಲ್ಲಿ ಬರುವಂಥ ಕಡ್ಕೊಳು ಮಡಿವಾಳಪ್ಪನವ್ರು ಆಗಲಿ ಮ ಶರಣರಲ್ಲಿ ಮತ್ತೆ ಶಿಶುನಾಳ ಶರೀಫ್ರು ಆಗಲಿ ಗೋವಿಂದ ಭಟ್ರು ಆಗಲಿ ಆಮೇಲೆ ಸರ್ವಜ್ಞ ಆಗಲಿ ಈ ರೀತಿ ಅನೇಕ ಮಹನೀಯರು ಸಹಿತ ಯಾ ಅವರು ತಮ್ಮ ಸಾಹಿತ್ಯ ಮತ್ತು ಹಾಡುಗಾರಿಕೆ ಮೂಲಕ ನಮಗೆ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅವ್ರನ್ನು ನೆನೆಸಿಕೊಳ್ಬೇಕಾಗ್ತದೆ ಈ ಸಂದರ್ಭ್ದಲ್ಲಿ ಈಗ ಒಂದು ದೇಹ ಮತ್ತು ಪರಮಾತ್ಮನನ್ನು ಕಾಣುವಂಥ ಅನೇಕ ಶ ಒಂದು ಶರಣರು ನುಡಿಗಳಲ್ಲಿ ನಾವು ಕೇಳಿ ನೋಡ್ತಿದ್ದೇವೆ ಕೇಳ್ತಿದ್ದೇವೆ ಮತ್ತು ಆಮೇಲೆ ಇದರಲ್ಲಿ ವಚನ ಸಾಹಿತ್ಯ ಸಹಿತ ಬಹಳ ಮಹತ್ವವಾದಂಥದ್ದು ಇದರಲ್ಲಿ ಬಸವಣ್ಣವ್ರು ಬಿತ್ತಿದಂಥ ಅನೇಕ ವಚನಗಳನ್ನು ನಾವು ಓದಿ ತಿಳಿದು ನಾವು ಅವರಿಂದ ನನ್ನ ಮನಸಿನ ಮೇಲೆ ಪರಿಣಾಮ ಬೀರಿದೆ ಈ ರೀತಿ ನಾನು ಬಸವಣ್ಣವ್ರ ವಚನಗಳು ಬ ಓದುವ ಮೂಲಕ ಆಮೇಲೆ ಬುದ್ಧನ ಕೆಲವು ವಿಚಾರಗಳನ್ನು ಓದೋ ಮೂಲಕ ಅವರ ಇತಿಹಾಸವನ್ನು ಓದೋ ಮೂಲಕ ನನ್ನ ಮನಸ್ಸಿಗೆ ಪರಿಣಾಮ ಬೀರಿ ನಾನು ಅನೇಕ ಸಾಂಸಾರಿಕ ಒಂದು ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು ನಾನು ಒಂದು ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ನನಗೆ ಇದರಲ್ಲಿ ಯಾ ಒಂದು ದುರಾಸೆ ದುಃಖಕ್ಕೆ ಕಾರಣ ಎಂಬ ಒಂದು ನಾಣ್ನುಡಿಯಂತೆ ನಾನು ಇರುವುದರಲ್ಲೇ ಒಂದು ಸ ತೃಪ್ತಿ ಪಟ್ಕೊಂಡು ನಾನಾ ಸಹ ಒಂದು ಸಬಾಳ್ವೆಯನ್ನು ನಾ ಮಾಡ್ತಿದ್ದೇನೆ ಇದರಿಂದ ಇರುವುದನ್ನು ಎಲ್ಲರಿಗೆ ಹಂಚಿ ಅದರಲ್ಲಿ ಎಲ್ಲರು ಸಮನಾಗಿ ಹಂಚಿಕೊಂಡು ಸಬಾಳ್ವೆ ಮಾಡಬೌದು ನನ್ನ ಉದ್ದೇಶವಾಗಿದೆ ಅದಕ್ಕೆ ಹೇಳ್ತಾರೆ ಒಂದು ಕೊಟ್ಟಿದ್ದು ಕೊಟ್ಟೆನೆನ ಬೇಡ ಇದು ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂಥೇಳಿ ಶರಣ್ರು ಹೇಳ್ತಾರೆ ಆಮೇಲೆ ಶಿಶಿನಾಳ ಶರೀಫ್ರು ಹೇಳ್ತಾರೆ ಅವರು ಏನು ಕೊಡ ಏನು ಕೊಡವಾ ಈ ಚೆಂದುಳ್ಳ ಕೊಡ ಎಂತ ಮ ಕೊಡವಾ ಅಂಥೇಳಿ ಶರಣರು ಶಿಶುನಾಳ ಶರೀಫ್ರು ಅನೇಕ ಹಾಡುಗಳ ಮೂಲಕ ಆಮೇಲೆ ಕೊಡಗನ ಕೋಳಿ ನುಂಗಿತ್ತಾ ಎಂಬ ಹಾಡುಗಳ ಮೂಲಕ ಅನೇಕ ತತ್ವ ಅಕ ಒಂದು ಹೊಂದಿರುವಂಥ ಒಂದು ಈ ಪ್ರಪಂಚದ ಒಂದು ಪಾ ಒಂದು ಸರಿಯಾದ ದಾರಿಲಿ ತರುವಂಥ ಕೆಲವಂದು ತತ್ವ ಪದಗಳ ಮೂಲಕ ಅವರು ಸಾಕಷ್ಟು ಹಾಡಿನ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನನ್ನ ಒಂದು ಪರಿಣಾಮ ಬೀರಿ ಅವರ ಹಾದಿಲಿ ನಾನು ಸಹಿತ ಈ ನಾಡ ನುಡಿಗೆ ಏನಾದರು ಸಾಹಿತ್ಯ ಮತ್ತು ಸಂಸ್ಕೃತಿ ಮತ್ತು ಸಾಮಾಜಿಕವಾಗಿ ದುಡಿಬೇಕೆನ್ನೋದು ನನ್ನ ಅಪೇಕ್ಷೆ ಆಗಿದೆ